ಹಲೋ ಗಣೇಶ್ ಡ್ರೈವರವರಾ ಮಾತಾಡ್ತಾ ಇರೋದು ಹಾಂ ನನ್ನ ಹೆಸ್ರು ಅನುಷಾ ಅಂತ ನಾವು ಒಂದು ಕಿರು ಪ್ರವಾಸಕ್ಕೆ ಹೋಗಬೇಕಿತ್ತು ಚಾಮುಂಡಿ ಬೆಟ್ಟಕ್ಕೆ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ನಾವು ನಾಲ್ಕು ಜನ ಇದ್ದೀವಿ ನಮ್ಮ ಮನೆ ಇರೋದು ಕೆ ಟಿ ಜೆ ನಗರ ಹದಿನಾರನೇ ಕ್ರಾಸ್ ಎರಡನೇ ಮೇನ್ ಹಾಂ ನಮ್ಮ ಮನೆ ಎದುರುಗಡೆ ಒಂದು ರಾಜರಾಜೇಶ್ವರಿ ದೇವಸ್ಥಾನ ಇದೆ ಅದ್ರ ಎದುರುಗಡೆನೇ ನಮ್ಮ ಮನೆ ಇರೋದು ಹಾಂ ಆಗಶ್ಟ್ ಒಂದನೇ ತಾರೀಕು ಹೋಗ್ಬೇಕು ಅನ್ಕೊಂಡಿದ್ದೀವಿ ಬೆಳಿಗ್ಗೆ ಆರು ಗಂಟೆಗೆ ಬೆಳಿಗ್ಗೆ ಆರು ಗಂಟೆಗೆ ಸರ್ಯಾಗಿ ಬರ್ತೀರಾಲ್ವಾ ಹಾಂ ಸರಿ ಆಯಿತು